ಹಲೋ ನಮಸ್ತೆ ನನ್ನ ಮ ಬರುವ ತಿಂಗಳು ನನ್ನ ಮದುವೆ ಅದಕ್ಕೆ ನಿಮ್ಮದು ತರಕಾರಿ ಉಂಟಂತೆ ಅದಕ್ಕೆ ಕೇಳಲಿಕ್ಕೆ ಕಾಲ್ ಮಾಡಿದ್ದೆ ಓ ಒಂದು ಫಂಕ್ಷನ್ ಇತ್ತು ನಮಗೆ ಜನವರಿ ನಾಲ್ಕಕ್ಕೆ ಮದುವೆ ಅದರ ಮುಂಚಿನ ದಿವಸ ಬೇಕಿತ್ತು

ಹಾಂ ತರಕಾರಿ ಆಲೂಗಡ್ಡೆ ಮತ್ತು ಆಲೂಗಡ್ಡೆಗೆ ಎಷ್ಟು ಉಂಟು ಹೌದಾ ನನಗೊಂದು ನಾಲ್ಕು ನಾಲ್ಕು ಕೆಜಿ ಬೇಕಿತ್ತು ಮತ್ತು ಸ್ವಲ್ಪ ಕಡಿಮೆ ಮಾಡಿ ಹಾಂ ಒಂದು ಒಂದು ಆರು ಕೆಜಿ ಟೊಮೆಟೆ ಮತ್ತೊಂದು ಮೂರು ಕೆಜಿ ನೀರುಳ್ಳಿ ಮತ್ತೊಂದು ಅದು ನಾವು ಮತ್ತೆ ಜಾಸ್ತಿ ಬೇಕಾದರೆ ಮತ್ತೆ ಹೇಳ್ತೇವೆ ತಂದುಕೊಡ್ತೀರಲ್ಲ ಒಂದು ಐದು ಕೆಜಿ ಹಾಕಿ ಒಂದು ಐದು ಕೆಜಿ ಹಾಕಿ ಮತ್ತು ಆ ಕ್ಯಾಬೇಜ್ ಒಂದು ನಾಲ್ಕು ಕೆಜಿ ಹಾಂ ಪರವಾಗಿಲ್ಲ ಹಾಂ ಪರವಾಗಿಲ್ಲ ಮತ್ತು ಆ ಇದು ಬೇಕಿತ್ತು ಕುಂಬಳಕಾಯಿ ಒಂದು ಐದಾರು ಕುಂಬಳಕಾಯಿ ಮತ್ತು ಕುಂಬಳಕಾಯ್ಗೆ ಎಷ್ಟು ಉಂಟು ಅಲ್ಲ ಅದು ಕೆಜಿಗಾ ಒಂದು ಐದು ಸಾಕು ಆಯ್ ಹಾಂ ಅದು ಒಳ್ಳೆಯದಿದ್ದದ್ದೆಲ್ಲ ಹಾಕಿ ಹಾಂ ಅದು ಬೆಂಡೆಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಅದು ಕಟ್ಟು ಬರ್ತದಲ್ಲ ಒಂದು ಕಟ್ಟು ಹಾಕಿ ಮತ್ತು ತೊಂಡೆಕಾಯಿ ತೊಂಡೆಕಾಯಿ ಒಂದು ಏಳು ಕೆಜಿ ಮತ್ತು ಮೆಣಸಿನಕಾಯಿ ಹಾಕಿ ಅರ್ಧ ಕೆಜಿ ಹಾಂ ನಾನು ಲೊಕೇಶನ್ ನಿಮಗೆ ಸೆಂಡ್ ಮಾಡ್ತೇನೆ ಮೊದಲನೇ ದಿವಸ ಕಳಿಸಿ ಮತ್ತು ಸ್ವಲ್ಪ ಕಡಿಮೆ ಮಾಡಿ ಹಾಂ ಹಾಂ ಹಾಂ ತಾಂಕ್ ಯು ತಾಂಕ್ ಯು